ನಮಸ್ಕಾರ ಹೇಳಿ

ಸದ್ಯಕ್ಕೆ ಬೆಕ್ಕಿಗೆ ನೀವು ಫಸ್ಟ್ ಒಂದು ಜಂತು ಹುಳದ ಒಂದು ಮೆಡಿ ಮೆಡಿಸಿನ್ ಕೊಡಬೇಕಾಗುತ್ತೆ ಅದಾದ ಮೇಲೆ ಮಾರನೇ ದಿನ ಬಂದು ಎಫ್ ಪಿ ಪಿ ಸ್ಯಾ ಫೆಲೈನ್ ಪ್ಯಾನ್ ನಿಮೋನಿಯ ಅಂತೇಳಿ ಅದು ಶ್ವಾಸಕೋಶದ ರೋಗ ಬರುತ್ತಲ್ಲಾ ಅದರದ್ದು ವ್ಯಾಕ್ಸೀನ್ ಮಾಡ್ಬೇಕು ಅಗತ್ಯವಾಗಿ ಮತ್ತು ಆ್ಯಂಟಿ ಆ್ಯಂಟಿ ರೇಬಿಸೂ ಕೊಡ್ಬೌದು ಆ್ಯಂಟಿ ರೇಬಿಸ್ ವ್ಯಾಕ್ಸೀನ್ ಈಗ ಸದ್ಯಕ್ಕೆ ನೀವು ನಾಳೆ ಬಂದರೆ ಅದು ಎಫ್ ಪಿ ಪಿ ವ್ಯಾಕ್ಸೀನ್ ಕೊಡ್ತೇನೆ ಅಂದರೆ ಅದು ಡಿವೋಮಿಂಗ್ ಆದ ಮೇಲೆ ಫಸ್ಟ್ ಇದು ನೀವು ಬನ್ನಿ ಡಿವೋಮಿಂಗ್ ತಗೊಂಡು ಹೋಗಿ ಅದಾದ ಮೇಲೊಂದು ಮಾರನೇ ದಿನ ಬಂದು ಎಫ್ ಪಿ ಪಿ ವ್ಯಾಕ್ಸೀನ್ ಕೊಡ್ತೇನೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದರೆ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಬೆಳಿಗ್ಗೆ ಒಂದು ಬಂದುಬಿಟ್ಟು ಇಲ್ಲಿಗೆ ನಾಳೆ ಬನ್ನಿ ಜಂತು ಹುಳದ ಜಂತು ಹುಳದ ಔಷಧ ತಗೊಂಡು ಹೋಗಿ ಕೊಟ್ಬಿಡಿ ಅದಕ್ಕೆ ಸಾಯಂಕಾಲ ಮತ್ತೆ ನಾಳೆ ಒಂದು ಹತ್ತು ಅದೇ ಮಾರನೇ ದಿನ ಹತ್ತು ಗಂಟೆಗೆ ಬಂದು ಈ ಒಂದು ವ್ಯಾಕ್ಸೀನ್ ತೆಗೋಳ್ಬೌದು ಇದು ಮತ್ತೆ ಕೊಡಿಸ್ಬೌದು ಅದಕ್ಕೆ ಹ್ಞೂ ಅದು ಎಫ್ ಪಿ ಪಿ ವ್ಯಾಕ್ಸಿನಿಗೆ ಸಾಮಾನ್ಯವಾಗಿ ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಅದು ಕಾಸ್ಟ್ಲಿ ಸ್ವಲ್ಪ ಆದರೆ ಇಯರ್ಲಿ ಒನ್ಸ್ ನೀವು ಅದನ್ನು ಇದು ಮಾಡಬೇಕಾಗುತ್ತೆ ಬೂಸ್ಟರ್ ಡೋಸ್ ವರ್ಷಕ್ಕೆ ಒಂದು ಸರ್ತಿ ಪ್ರತಿ ವರ್ಷ ಆ್ಯಂಟಿ ರೇಬಿಸ್ ಬೇಕಾದರೆ ಅದ್ನ ಒಂದು ಅದು ಅದು ಕೊಟ್ಟು ಅದೊಂದು ಹದಿನೈದು ದಿನ ಬಿಟ್ಟು ಬೇಕಾರೆ ಕೊಡ್ಬೌದು ಅದೇನು ಅಗತ್ಯವೇ ಇಲ್ಲ ಈಗ ನಿಮ್ಮ ಮನೇಲಿ ಏನಾದರೂ ಅದು ರಿಸ್ಕ್ ಇದ್ರೆ ನೀವು ಹೊರಗೆಲ್ಲ ಕಳಿಸ್ತೀರಾ ಬೆಕ್ಕು ಹೊರಗೆ ಹೋಗುತ್ತಾ ಮನೆಯಿಂದ ಆಚೆ ಇಲ್ಲ ಹೋದರೆ ನೋಡಿ ಅದ್ರದ್ದು ಅಷ್ಟೊಂದು ಅಗತ್ಯ ಇಲ್ಲ ಕೊಟ್ಟರೆ ಒಳ್ಳೆಯದು ಅಷ್ಟೇ ಇದು ಮಾತ್ರ ಇದು ಮಾತ್ರ ತುಂಬ ಅಗತ್ಯ ಎಫ್ ಪಿ ಪಿ ಹ್ಞೂ ನಿಮ್ಮ ಹೆಸ್ರೇನು ಇವರೇ ನಿಮ್ಮ ಹೆಸರೇನು ಯಾವ ಊರು ಎಲ್ಲಿಂದ ನೀವು

ಹಲೋ ಹಲೋ ಸರಿ ನೋಡಿ ಬನ್ನಿ ಹಾಸ್ಪಿಟ್ಲಿಗೆ